ನನಗೆ ಚಿತ್ರ ಬರೆಯೋದು ಅಥವಾ ಪೇಯಿಂಟ್ ಮಾಡೋದು ಬಹಳ ಸಣ್ಣ ವಯಸ್ಸಿನಿಂದಲೂ ನನಗೆ ಭಾಳ ಆಸಕ್ತಿ ಇತ್ತು ನಾನು ಶಾಲೆಯಲ್ಲಿರುವಾಗಲೂ ಅನೇಕ ಚಿತ್ರಗಳನ್ನು ಸ್ಪರ್ಧೆಗಳಲ್ಲಿ ನಾನು ಭಾಗವಹಿಸಿ ಪ್ರಶಸ್ತಿಯನ್ನು ಪಡದುಕೊಂಡಿದ್ದೆ ಆದರೆ ಎರಡು ಮೂರು ವರ್ಷಗಳ ಹಿಂದೆ ನಾನು ಒಂದು ವಾರದ ಮಟ್ಟಿಗೆ ಒಂದು ತರಬೇತಿಯನ್ನು ಪಡೆದುಕೊಂಡಿದ್ದೆ ಆದರೆ ನನ್ಗೆ ಅನ್ನಿಸುವ ಪ್ರಕಾರ ತರಬೇತಿಯ ಅವಶ್ಯಕತೆ ಇಲ್ಲ ನಮಗೆ ಆಸಕ್ತಿ ಇದ್ದರೆ ನಾವು ಏನು ಬೇಕಾದ್ರು ಕಲಿಬೋದು ಏನು ಬೇಕಾದ್ರು ಮಾಡ್ಬೋದು ಈಗ ಅನೇಕ ಯೂಟ್ಯೂಬ್ ಎಲ್ಲ ಬಂದಿರೋದರಿಂದ ನಾವು ಯೂಟ್ಯೂಬ್ ಮೂಲಕ ಇಂಟರ್ನೆಟ್ಟನ್ನು ಬಳಸಿಕೊಂಡು ಯೂಟ್ಯೂಬಿನ ಮೂಲಕವೇ ಅನೇಕ ತರಬೇತಿಗಳ್ನ ಪಡೆದುಕೊಳ್ಳಬೋದು ಮತ್ತು ಕ್ಲಾಸಸನ್ನು ತರಬೇತಿಗಳನ್ನು ಅದರಲ್ಲೇ ನೋಡಿ ಅನೇಕ ವಿಷಯಗಳ್ನ ತಿಳ್ಕೊಳ್ಬೋದು ಆ ಚಿತ್ರಕಲೆಗೆ ನನ್ನ ಬಹಳ ದೊಡ್ಡ ನನಗೆ ಒಂದು ಸಪೋರ್ಟ್ ಆಗಿರೋದು ಯೂಟ್ಯೂಬೇ ನಾನು ಅನೇಕ ತರಬೇತಿಯನ್ನು ಪಡೆದಿದ್ದರೂ ಅನೇಕ ವಿಷಯಗಳು ಚಿತ್ರ ಬರೆಯೋದಾಗಲಿ ಅದರಲ್ಲಿ ಬಳಸಬೇಕಾದಂಥ ಪದಾರ್ಥಗಳಿರ್ಬೋದು ಎಲ್ಲದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೇ ಈ ಯೂಟ್ಯೂಬ್ ಹಾಗೂ ಇಂಟರ್ನೆಟ್ಟಿನ ಮೂಲಕ ಆದ್ದರಿಂದ ನನಗೆ ತರಬೇತಿಯ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ ಮತ್ತು ಚಿತ್ರಕಲೆ ಯಾ